ನನಗೆ ಸೀರೆಯೆಂದರೆ ತುಂಬ ಇಷ್ಟ ಬಣ್ಣಬಣ್ಣದ ಸೀರೆಗಳನ್ನು ತೆಗೆದುಕೊಳ್ಳುವುದು ನನ್ನ ಹವ್ಯಾಸ ತೆಗೆದುಕೊಂಡು ಅದಕ್ಕೆ ಡಿಸೈನ್ ಬ್ಲೌಸ್ ಹೊಲಿಸಿ ಫಂಕ್ಷನ್ ದೇವಸ್ಥಾನ ಅದಕ್ಕೆ ಹೋಗುವುದಕ್ಕೆ ತುಂಬನೇ ಇಷ್ಟ ನಾನು ಆನ್ಲೈನ್ನಲ್ಲಿ ಯಾವುದಾದರು ಸೀರೆ ಚೆನ್ನಾಗಿ ಕಂಡರೆ ನಾನು ಅದನ್ನು ಬುಕ್ ಮಾಡಿ ತರಿಸಿಕೊಳುತ್ತೇನೆ ಅದಕ್ಕೆ ಫಾಲ್ಸ್ ಹಾಕಿ ಬ್ಲೌಸ್ ಚೆನ್ನಾಗಿ ಡಿಸೈನ್ ಎಲ್ಲ ಹಾಕಿ ಹೊಲೆದು ಸೀರೆಯನ್ನು ಹಾಕಿಕೊಳ್ಳುತ್ತೇನೆ ನಾನು ಒಂದು ಸಾರಿ ಆನ್ಲೈನ್ ಮೂಲಕ ಸೀರೆಯನ್ನು ಬುಕ್ ಮಾಡಿದ್ದೆ ಆದರೆ ನಾನು ಬುಕ್ ಮಾಡಿದ ಸೀರೆ ಬದಲು ಬೇರೆ ಸೀರೆ ಬಂದಿತ್ತು ಅದು ಚೆನ್ನಾಗಿರಲಿಲ್ಲ ನನಗೆ ಆ ಪ್ರೊಡಕ್ಟ್ ಇಷ್ಟ ಆಗಿಲ್ಲ ಮತ್ತೆ ನಾನು ಬೇರೆ ಆ್ಯಪ್ ಮೂಲಕ ಬ್ಯಾ ಬೇರೆವೊಂದು ಸೀರೆಯನ್ನು ತೆಗೆದುಕೊಂಡು ನೋಡಿದೆ ಹಾ ಅವರು ಪ್ಯಾಕ್ ಚೆನ್ನಾಗಿ ಮಾಡಿದ್ದರು ಕಲ್ಲರು ಚೆನ್ನಾಗಿ ಇತ್ತು ಬಟ್ಟೆ ಸಾಫ್ಟಾಗಿತ್ತು ಎಲ್ಲವು ತುಂಬ ಇಷ್ಟ ಆಯಿತು ಸೀರೆ ಅಂದರೆ ನಮಗೆ ದೇವಸ್ಥಾನಕ್ಕೆ ಮದುವೆಗೆ ಎಲ್ಲ ಸೀರೆಯಿಟ್ಟುಕೊಂಡು ಹೋದರೆ ಚೆನ್ನಾಗಿರುತ್ತೆ ಆದ ಕಾರಣ ನಮಗೆ ಇಂದಿನ ಅಜ್ಜಿಯವರು ತಿಳಿಸಿದ ಹಾಗೆ ಸೀರೆ ಉಡುವುದು ತುಂಬ ಇಷ್ಟ